ನಮ್ಮ ಸಂಸ್ಕ್ರತಿಯ ಕುರಿತು ಮದುವೆಯನ್ನು ಹೇಳುವುದಾದರೆ ಮೊದಲು ವರ ಕನ್ಯೆಯನ್ನು ನೋಡಿಕೊಂಡು ಹೋದಾಗ ಆ ಹುಡುಗನಿಗೆ ಕನ್ಯೆ ಇಷ್ಟವಾದರೆ ನಂತರ ವರ ತಮ್ಮ ಮನೆಯವರನ್ನು ಕರೆದುಕೊಂಡು ಬಂದು ದು ಮನೆಗೆ ಕರೆದುಕೊಂಡು ಬಂದು ಏರ್ಪಾಟು ಮಾಡಲಾಗುತ್ತದೆ ಕಾರ್ಯವನ್ನು ಮಾಡುತ್ತಾನೆ ಹೂವು ಹಣ್ಣು ಇಟ್ಟು ಆಮೇಲೆ ತಮ್ಮ ಹೆಣ್ಣನ್ನು ತಾವು ಮಾಡಿಕೊಂಡು ಹೋಗುತ್ತಾರೆ ನಂತರ ವರನ ಸ್ವಗೃಹದಲ್ಲಿ ಎಲ್ಲ ಗುರು ಹಿರಿಯರು ಬಂದು ಬಾ ಅವರ ಬಾಯಿಗೆ ಇವರ ಬಾಯಿಗೆ ಸಕ್ಕರೆಯನ್ನು ಹಾಕಿ ಹೋಳಿಗೆ ಊಟವನ್ನು ಹಾಕಿಸುತ್ತಾರೆ ನಂತರ ತಮ್ಮ ಮನೆಯಲ್ಲಿ ಲಗ್ನಪತ್ರಿಕೆಯನ್ನು ಹಾಕಿಸುತ್ತಾರೆ ಮನೆಯಲ್ಲಿ ಪೂಜೆ ಮಾಡುವುದಕ್ಕಾಗಿ ಐನ್ಯರನ್ನು ಕರೆದುಕೊಂಡು ಬಂದು ಮದುವೆಗೆ ಸಿದ್ಧತೆಯನ್ನು ಮಾಡುತ್ತಾರೆ ಲಗ್ನ ಪತ್ರ ಹಾಕಿಸುತ್ತಾರೆ ಲಗ್ನ ಪತ್ರ ಹಾಕ್ಯ ಲಗ್ನಪತ್ರಿಕೆಯನ್ನು ಹಾಕಿದ ನಂತರ ಮೊದಲು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಪೂಜೆಯನ್ನು ಮಾಡಿಸುತ್ತಾರೆ ನಂತರ ಬಂದು ಎಲ್ಲ ಊರಿನ ತಮ್ಮ ಗುರು ಹಿರಿಯರಿಗೆ ಮತ್ತು ತಮ್ಮ ಬಂಧು ಮಿತ್ರರಿಗೆ ಎಲ್ಲ ಊರಿನ ಬಂಧು ಮಿತ್ರರಿಗೆ ಲಗ್ನಪತ್ರಿಕೆಯನ್ನು ಕೊಡುತ್ತಾರೆ ಆಮೇಲೆ ಊರೂರಿಗೆ ಹೋಗಿ ಲಗ್ನಪತ್ರಿಕೆಯನ್ನು ಹಂಚುತ್ತಾರೆ ನಂತರ ಬಂದ ಮೇಲೆ ತಮ್ಮ ಮನೆಯಲ್ಲಿ ಲಗ್ನಪತ್ರಿಕೆಯನ್ನು ಹಾಕ್ಸಿದವರು ಎಲ್ಲರು ಬಂದು ನಂತರ ಪೂಜೆಯನ್ನು ಮಾಡುತ್ತಾರೆ ಆಮೇಲೆ ಮನೆಯಲ್ಲಿ ಬಳೆ ಕಾರ್ಯಕ್ರಮ ಮತ್ತು ಮೆಹೆಂದಿ ಕಾರ್ಯಕ್ರಮ ಇಂಥವೆಲ್ಲ ಕಾರ್ಯಕ್ರಮ ಮಾಡುತ್ತಾರೆ ಆಮೇಲೆ ಶಾವಿಗೆ ಪೂಜೆ ಹಾಲುಗಂಬ ಇಟ್ಟು ಪೂಜೆ ಮತ್ತು ಹಂದರ ತಪ್ಲಗಳನ್ನು ಹಾಕಿಸುತ್ತಾರೆ ನಂತರ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಮಾಡಿ ನಂತರ ಅವ್ರು ಎಲ್ಲ ಹೆಣ್ಣುಮಕ್ಕಳಿಗೆ ಬಟ್ಟೆ ಉಡುಗೊರೆಗಳನ್ನು ತರುತ್ತಾರೆ ನಂತರ ತಮ್ಮ ತಂದೆ ತಾಯಿಗಳಿಗೆ ಮತ್ತು ಎಲ್ಲ ತಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ತಮಗೆ ಮತ್ತು ಬಟ್ಟೆಯನ್ನು ತಾಮಂದು ಕೊಡುತ್ತಾರೆ ನಂತರ ಆಮೇಲೆ ತಮ್ಮ ಮನೆಯಲ್ಲಿ ಐನ್ಯರನ್ನು ಕರೆದುಕೊಂಡು ಬಂದು ಲಕ್ಷ್ಮೀ ಪೂಜೆ ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಹಾಗೆ ಪೂಜೆಗಳನ್ನು ಮಾಡಿ ನಂತರ ಎಲ್ಲ ಅಕ್ಕ ತಂಗಿಯರನ್ನು ಕರೆದುಕೊಂಡು ಬಂದು ಅವರಿಗೆ ಬಟ್ಟೆ ಉಡುಗೊರೆಯನ್ನು ಕೊಟ್ಟು ನೋಡಿಕೊಳ್ಳುತ್ತಾರೆ ನಂತರ ಹಾಗೆ ತಮ್ಮ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮಾಡಿ ನಂತರ ಇದೆಲ್ಲ ಮಾಡುತ್ತಾರೆ ನಂತರ ಹೆಣ್ಣಿನ ಮನೆಯಲ್ಲಿ ಹೇಳುದಾದ್ರೆ ಕನ್ಯೆ ಮನೆಯಲ್ಲಿ ಶಾಸ್ತ್ರಗಳನ್ನು ಮಾಡುತ್ತಾರೆ ಅವುಗಳು ಬಳೆ ತೊಡಿಸುವ ಕಾರ್ಯಕ್ರಮ ಮೆಹೆಂದಿ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಆಮೇಲೆ ಅರಶಿನ ಶಾಸ್ತ್ರ ಮತ್ತು ಎಲ್ಲ ಶಾಸ್ತ್ರಗಳನ್ನು ಮನೆಯಲ್ಲೇ ಹೆಣ್ಣಿನ ಮನೆಯಲ್ಲಿ ಕೂಡ ಮಾಡುತ್ತಾರೆ ವರನ ಸ್ವಗೃಹದಲ್ಲೂ ಕೂಡ ಮಾಡುತ್ತಾರೆ ವ ಆಮೇಲೆ ತಮ್ಮ ತಮ್ಮ ಮನೆಗೆ ವರನ ಸ್ವಗೃಹದಲ್ಲಿ ಕರೆದುಕೊಂಡು ಹೋಗಿ ನಂತರ ಗಂಡು ಮತ್ತು ಹೆಣ್ಣಿಗೆ ಇಬ್ಬರಿಗೂ ಅರಶಿನದ ಕಾರ್ಯಕ್ರಮವನ್ನು ನ ರಾತ್ರಿ ವೇಳೆ ಒಂದು ಒಂದು ಗಂಟೆಯಿಂದ ಶ್ ಮಾಡುತ್ತಾರೆ ನಂತರ ಬೆಳಗಿನ ಜಾವ ಜಲ್ದಿ ಎದ್ದು ಎಲ್ಲರಿಗೂ ನಾಷ್ಟಾ ಎಲ್ಲರಿಗೆ ಊಟ ಉಪಚಾರಗಳನ್ನ ನೋಡಿಕೊಳ್ಳುತ್ತಾರೆ ಆಮೇಲೆ ಇಬ್ಬರನ್ನು ಕನ್ಯೆಯನ್ನು ಕರೆದುಕೊಂಡು ಹೋಗಿ ನಂತರ ಅವರ ಮನೆಯಲ್ಲಿ ಮದುವೆ ಶಾಸ್ತ್ರಕ್ಕೆ ಸಿದ್ಧತೆ ಮಾಡುತ್ತಾರೆ ಐನ್ಯರನ್ನು ಕರೆದುಕೊಂಡು ಬಂದು ಎಲ್ಲ ಮದುವೆಗೆ ಏನೇನು ಬೇಕು ಶಾಸ್ತ್ರವನ್ನು ಅವುಗಳನ್ನೆಲ್ಲ ಮಾಡಿ ನಂತರ ಪೂಜೆಗೆ ಮದುವೆಗೆ ಏರ್ಪಾಟು ಮಾಡುತ್ತಾರೆ ಹೀಗೆ ಹಲವಾರು ರೀತಿಯ ಈ ಕಾರ್ಯಕ್ರಮಗಳನ್ನು ಮಾಡಿ ಮದುವೆಗೆ ಸಿದ್ಧತೆಯನ್ನು ಮಾಡುತ್ತಾರೆ ನಂತರ ಮದುವೆ ವರನ ಸ್ವಗೃಹದಲ್ಲಿ ಸ್ವಗೃಹದಲ್ಲೇ ತಾಳಿ ಕಾರ್ಯಕ್ರಮ ನಡೆಯುತ್ತದೆ ನಂತರ ತಾಳಿ ಕಾರ್ಯಕ್ರಮ ನಡೆದ ಮೇಲೆ ತಾಳಿ ತಾಳಿಯನ್ನು ವರ ಕನ್ಯೆಗೆ ಕಟ್ಟುತ್ತಾನೆ ನಂತರ ಭೋಜನ ಕಾರ್ಯಕ್ರಮ ಹೇಳುದಾದರೆ ಎಲ್ಲ ಊರಿನ ಸಿಬ್ಬಂದಿ ವರ್ಗದವರನ್ನು ಎಲ್ಲರನ್ನು ಗುರು ಹಿರಿಯರನ್ನು ಊರಿಗೆ ಬಂದ ಮಿತ್ರರನ್ನು ಎಲ್ಲರನ್ನು ಕರೆದುಕೊಂಡು ಬಂದು ಭೋಜನಕ್ಕೆ ಹೇಳಿ ಅವರನ್ನು ಭೋಜನ ಮಾಡಿಸುತ್ತಾರೆ ಭೋಜನದಲ್ಲಿ ಭೋಜನದಲ್ಲಿ ಮಾ ಹೇ ಊಟದ ಬಗ್ಗೆ ಹೇಳುವುದಾದರೆ ಹಲವಾರು ರೀತಿಯ ಊಟದ ವಿಧಾನಗಳು ಇರುತ್ತವೆ ಅವ್ಗಳಂದರೆ ಊಟಗಳ ಬಗ್ಗೆ ಹೇಳ್ಬೇಕಂದ್ರೆ ಹೋಳಿಗೆ ಹೋಳಿಗೆ ತುಪ್ಪ ಮತ್ತು ಸಂಡಿಗೆ ಆ ಹಪ್ಪಳ ಪಲಾವು ಮತ್ತು ಚಿತ್ರಾನ್ನ ರೊಟ್ಟಿ ಪಲ್ಯ ಕಾಳು ಬದನೆಕಾಯಿ ಬದನೆಕಾಯಿ ಹೀಗೆ ಇನ್ನೂ ಇನ್ನೂ ಹಲವಾರು ರೀತಿಯ ಊಟದ ಬಗೆ ಮಾಡುತ್ತಾರೆ ಮಾಡಿ ಎಲ್ಲಾ ಎಲ್ಲರಿಗೂ ಊಟ ಮಾಡಿಸಿ ಕಳಿಸುತ್ತಾರೆ ಹೀಗೆ ಹಲವಾರು ರೀತಿಯ ವಿಧಾನಗಳಲ್ಲಿ ಮಾಡಿ ನಂತರ ಎಲ್ಲರು ಬಂದು ಗ ವರ ಮತ್ತು ಕನ್ಯೆಗೆ ಅಕ್ಷತೆಯನ್ನು ಹಾಕಿ ಅಕ್ಷತೆ ಕಾಳನ್ನು ಹಾಕಿ ಎಲ್ಲರಿಗೂ ಎಲ್ಲರು ಆಶೀರ್ವಾದ ಮಾಡುತ್ತಾರೆ ಆಮೇಲೆ ಫೋಟೋವನ್ನು ತೆಗೆಸಿಕೊಳ್ಳುತ್ತಾರೆ ಹೀಗೆ ಹಲವಾರು ರೀತಿಯಾಗಿ ಮಾಡಿಕೊಂಡು ಅವರನ್ನು ಮದುವೆಯನ್ನು ಮಾಡಿ ಎಲ್ಲರೂ ಬಂದು ತಮ್ಮ ಫ್ರೆಂಡ್ಸು ಅವರು ಎಲ್ಲರೂ ಬಂದು ಅವಳಿಗೆ ಉಡುಗೊರೆಗಳನ್ನು ತಂದು ಕೊಟ್ಟು ಫೋಟೋವನ್ನು ತೆಗೆಸಿಕೊಂಡು ಹೋಗುತ್ತಾರೆ ಹೀಗೆ ಹಲವಾರು ರೀತಿಯಾಗಿ ಉಡುಗೊರೆಗಳನ್ನು ತಂದ ಮೇಲೆ ಅವ್ರು ಫೋಟೋವನ್ನು ತೆಗೆಸಿಕೊಂಡು ತಮ್ಮ ಊರಿಗೆ ತಾವು ಹೋಗುತ್ತಾರೆ ಈಗ ಹೆಣ್ಣಿನ ಮನೆಯಲ್ಲಿ ಅದ್ದೂರಿಯ ಗಂಡಿನ ಮನೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸುತ್ತಾರೆ ನಂತರ ಮನೆಗೆ ಕರೆದುಕೊಂಡು ಹೋದ ಮೇಲೆ ಹೆಣ್ಣಿನ ಮನೆಯಲ್ಲಿ ಅವಳ ಅವಳನ್ನು ಮನೆಗೆ ಕರೆದುಕೊಂಡು ಹೋದ ಮೇಲೆ ಬಾಗಿಲಿನಲ್ಲಿ ಸೇರನ್ನು ಇಟ್ಟು ಅವಳ ಅವಳನ್ನು ಕಾಲಿನಿಂದ ಒದೆಸುತ್ತಾರೆ ಆಮೇಲೆ ಕಾಲಿಗೆ ಕಾಲಿಗೆ ಕಾಲನ್ನು ಹೊಸಲಿ ಮೇಲೆ ಇಟ್ಟು ಮೊಳೆಯನ್ನು ಬಡಿಯುತ್ತಾರೆ ಹೀಗೆ ಮಾಡಿ ಮನೆಯ ಒಳಗೆ ಕರೆದುಕೊಂಡು ಹೋಗುತ್ತಾರೆ ಹೀಗೆ ಕರೆದುಕೊಂಡು ಹೋದ ಮೇಲೆ ನಂತರ ತುಂಬ ಅದ್ದೂರಿಯಾಗಿ ಪೂ ಮದುವೆ ಮಾಡಿದ ನಂತರ ಎಲ್ಲ ಕಾರ್ಯಕ್ರಮಗಳು ತುಂಬ ಸಂಪೂರ್ಣವಾಗಿ ನೆರವೇರಿ ಹೋಗುತ್ತವೆ ನೆರವೇರಿಸುತ್ತಾರೆ ಹೀಗೆ ಮದುವೆ ಮದುವೆ ಅಂದರೆ ಒಂದು ತುಂಬ ಸಂಪ್ರದಾಯಬದ್ಧವಾಗಿ ನಡೆಯುವುದು ಅಂತ ಹೇಳ್ಬೋದು ಹೀಗೆ ಹಲವಾರು ರೀತಿಯಾಗಿ ಮದುವೆಗಳು ನಡೀತಾವೆ ನಮ್ಮ ಹಳ್ಳಿಯ ಸಂಪ್ರದಾಯದಲ್ಲಿ ಮಾತ್ರ ಈ ಥರ ನಡೆಯುತ್ತವೆ ಅಂತಾನೆ ಹೇಳ್ಬೋದು ಹೀಗೆ ತುಂಬ ಚೆನ್ನಾಗಿ ಮದುವೆಯನ್ನು ನಮ್ಮ ಹಳ್ಳಿ ವಾತಾವರಣದಲ್ಲಿ ಮಾತ್ರ ಮಾಡಬಹುದು ಅಂತನೂ ನಾನು ಹೇಳ್ಬೋದು ಹೀಗೆ ತುಂಬ ಇನ್ನು ಹೆಚ್ಚಾಗಿ ಹೇಳುವುದಾದರೆ ಮದುವೆ ಮದುವೆ ಬಗ್ಗೆ ಹೇಳ್ಬೇಕಾದ್ರೆ ಹಲವಾರು ವಿಧಾನಗಳು ಇಂದಾನು ಹೇಳ್ಬೋದು ಸಂಭ್ರಮ ಹಾಡು ಡ್ಯಾನ್ಸು ಇವೆಲ್ಲ ಕಾರ್ಯಕ್ರಮಗಳು ತುಂಬ ನಡೆಯುತ್ತವೆ ಮತ್ತು ದೇವಸ್ಥಾನಕ್ಕೆ ಮೆರವಣಿಗೆಯನ್ನು ಮಾಡುತ್ತಾರೆ ಹೋಗಿ ಮೆರೆವಣಿಗೆ ಎಲ್ಲ ದೇವಸ್ಥಾನಗಳಿಗೆ ಕರೆದುಕೊಂಡೋಗಿ ಮೆರವಣಿಗೆ ಮಾಡಿದ ನಂತರ ಡೊಳ್ಳು ಡೊಳ್ಳಿನವರು ಮತ್ತು ಸಮೇವು ಸಮೇದವರು ಇವರೆಲ್ಲರೂ ಬಂದು ಅವರನ್ನು ಅವರನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ ಹೀಗೆ ತುಂಬ ಹಳ್ಳಿಯಲ್ಲಿ ಸೊಗಸಾದ ಒಂದು ಸಂಬ್ರ ಮದುವೆ ಸಂಭ್ರಮದ ಬಗ್ಗೆ ಹೇಳುವುದಾದ್ರೆ ತುಂಬ ಚೆನ್ನಾಗಿ ಹೇಳಬೋದು ಹೀಗೆ ಹಲವಾರು ರೀತಿಯಾಗಿ ನಮ್ಮ ಸಂಪ್ರದಾಯದಲ್ಲಿ ಕಾರ್ಯಕ್ರಮ ಮದುವೆಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮ ಸಂಪ್ರದಾಯಬದ್ಧವಾಗಿ ಮೆರವಣಿಗೆ ಮಾಡುವುದಂದರೆ ಎತ್ತಿನ ಬಂಡಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳಬೋದು ಆ ಎತ್ತಿನ ಬಂಡಿಯಲ್ಲಿ ಕರೆದುಕೊಂಡು ಹೋಗಿ ತುಂಬ ಸೊಗಸಾಗಿ ಮುಂದೆ ಎಲ್ಲರೂ ಹೋಗುತ್ತಾರೆ ಹಿಂದೆ ಹಿಂದೆ ಹಿಂದೆ ತಂದೆ ಹಿಂದೆ ಎಲ್ಲ ಜನಗಳು ಮುಂದೆ ಎಲ್ಲ ಜನಗಳು ನಡುಕ್ಕೆ ಅವರು ಬಂಡಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆ ಮಾಡುವುದು ತುಂಬ ಚೆನ್ನಾಗಿರುತ್ತದೆ ಹಳ್ಳಿ ವಾತಾವರಣದಲ್ಲಿ ಮಾತ್ರ ಈ ಥರ ಮಾಡ್ಬೋದು ಅಂತಾನೆ ಹೇಳ್ಬೋದು ತುಂಬ ತುಂಬ ಚಂದ ಏನು ಮಾಡಿರ್ತಾರೆ ಅಂದವಾಗಿ ಮತ್ತು ಸೊಗಸಾಗಿನೂ ಇರ್ತದೆ ಅಂತಾನೂ ನಾ ಹೇಳ್ಬೋದು ಹೀಗೆ ಹಲವಾರು ರೀತಿಯ ಸಂಸ್ಕೃತಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾರತ್ದಾಗ ಮಾತ್ರ ಈ ಸಂಸ್ಕೃತಿ ಅನುಸರ್ಸುತ್ತಾರೆ ಅಂತಾನೆ ಹೇಳ್ಬೋದು ಅದರಾಗೆ ಮೇನಾಗಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಹಳ್ಳಿ ವಾತಾವರಣದಾಗ ಮಾತ್ರ ಈ ಥರ ಎಲ್ಲ ಸಂಪ್ರದಾಯ ಮಾಡ್ತಾರೆ ಹೊರ್ತಾಗಿ ಎಲ್ಲೂ ಮಾಡೋಲ್ಲ ಈ ಸಂಪ್ರದಾಯನ ಅಂತ ಹೇಳಕ್ ಇಷ್ಟಪಡ್ತೇನೆ ಮ ಎಲ್ಲ ಎಲ್ಲಾರಿಗು ಹೇಳುವುದಾದ್ರೆ ಇಂಥ ಸಂಪ್ರದಾಯಬದ್ಧವಾಗಿ ನಡೆಯೋದು ಮಾತ್ರ ಹಳ್ಳಿ ವಾತಾವರಣದಾಗ ಮಾತ್ರ ಇಲ್ಲಿ ಮತ್ತಿನ್ನೆಲ್ಲೂ ನಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಿನ್ ನಾನು ಹಳ್ಳಿಯಷ್ಟೇ ಶ್ರೇಷ್ಠವಾದದ್ದು ಯಾವುದು ಇಲ್ಲ ಅಂತಾನೂ ಹೇಳ್ಬೋದು ಅನಿಸುತ್ತೆ ಹಳ್ಳಿ ಹಳ್ಳಿಯಂದ್ರೆನೇ ಒಂದು ಸೊಗಸಾದ ಇರುತ್ತವೆ ಹಳ್ಳಿ ವಾತಾವರಣ ಅಂದರೇನೆ ಅದು ಒಂದು ಅದ್ಭುತವಾಗಿ ಹೇಳ್ಬೋದು ಹೇಳ್ಬೇಕಾಗಾಗತ್ ಆಗುತ್ತೆ ಈಗ ಹೇಳುವುದಾದರೆ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳು ಹೇಳ್ಬೋದು ಮತ್ತು ಜನ ಎಲ್ಲ ಸೇರಿಕೊಂಡು ಮದುವೆ ಫಂಕ್ಷನನ್ನು ಅದ್ದೂರಿಯಾ ಅದ್ದೂರಿಯಾಗಿ ಮಾಡ್ತಾರಂತನೂ ಹೇಳ್ಬೋದ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಎಲ್ಲ ತಂದೆ ತಾಯಿ ಎಲ್ಲ ಸ ಸಿಬ್ಬಂದಿಗಳು ಬಂದು ಮದುವೆ ಮಾಡೋದು ನೋಡ್ಬಿಟ್ರೆ ಅದನ್ನು ಎರಡು ಕಣ್ಣೇ ಸಾಲೋದಿಲ್ಲ ಹಂಗತೆ ಮಾಡ್ತಾರಂತನೂ ಹೇಳ್ಬೋದು ಹೀಗೆ ಹಲವಾರು ಕಾರ್ಯಕ್ರಮದ ಮೂಲಕ ಮದುವೆನ ಅದ್ದೂರಿಯಾಗಿ ಮಾಡಿ ಮುಗಿಸಿಬಿಡ್ತಾರೆ ಅಂತಾನೂ ಹೇಳ್ಬೋದು ಹೀಗೆ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಎಂದು ನಾನು ಹೇಳಬೋದು ಧನ್ಯವಾದಗಳನ್ನು ಹೇಳುತ್ತೇನೆ ಇಂಥ ಕಾರ್ಯಕ್ರಮಕ್ಕೆ